ಹಲೋ ಹಾಂ ಮೇಡಮ್ ಇದು ವಾಟರ್ ಸಪ್ಲೈ ಅವರು ಇದ್ದೀರ ಮೇಡಮ್ ನಮಗೆ ವಾಟರ್ ಸಪ್ಲೈ ಮಾಡ್ತಿದ್ದು ತಾವೇನಾ ಮೇಡಮ್ ಯಾಕೋ ಸೊಲ್ಪ್ ನೀರು ಕರೆಕ್ಟ್ ಬರ್ತಾ ಇಲ್ಲ ಮೇಡಮ್ ಮೊದ್ಲಿನಂಗೆ ಏನು ಮಿಕ್ಸಪ್ ಆಗ್ತಿದೇನೋ ಏನೋ ಗೊತ್ತಾಗ್ತಾ ಇಲ್ಲ ಮೇಡಮ್ ಬಟ್ ಮೊದ್ಲಿನ ಕ್ವಾಲಿಟಿ ಇಲ್ಲ ನೀರಲ್ಲಿ ಬಟ್ ಏನೋ ನೋಡಿ ಮೇಡಮ್ ಸ್ವಲ್ಪ ಯೋಚ್ನೆ ಮಾಡಿ ಏನು ಹುಡುಗ್ರು ಏನು ಮಿಕ್ಸಪ್ ಮಾಡ್ತಾ ಇದಾರೋ ಏನೋ ಯಾಕಂದರೆ ತುಂಬ ಏರ್ಪೇರು ಆಗ್ತಾ ಇದೆ ಹೆಲ್ತ್ ಇಶ್ಯೂಸು ಆಗ್ತಾ ಇದೆ ಮೊದಲಿತ್ತು ಮೇಡಮ್ ಈಗ ಸ್ವಲ್ಪ ಯಾಕೋ ಬ್ರೇಕಪ್ ಆಗ್ತಾ ಇದೆ ತಮ್ಮದು ಹಾಂ ಮೇಡಮ್ ಹಾಂ ಚೆಕ್ ಮಾಡಿ ಮೇಡಮ್ ಓಕೆ ಮೇಡಮ್ ಕರೆಕ್ಟಾಗಿ ಬರ್ತಾ ಇಲ್ಲ ಮೇಡಮ್ ನೀರುನು ಕೂಡ ಹಲೋ ಹಾಂ ತ್ರಿ ಫೋರ್ ಡೇಸ್ ಆಯಿತು ಮೇಡಮ್ ಹಾಂ ಮೇಡಮ್ ಹಾಂ ಇರ್ತದೆ ಇಲ್ಲ ಮೇಡಮ್ ಇಲ್ಲಿ ಅಕ್ಕ ಪಕ್ಕದಲ್ಲಿನು ಕೇಳಿಕೊಳ್ಳಿ ಬೇಕಾದರೆ ನಾನು ಅಕ್ಕ ಪಕ್ಕದ ಮನೇನ ಕೂಡ ಅವರು ಹಾಗೆ ಹೇಳ್ತಾ ಇದ್ದಾರೆ ಯಾಕೋ ನೀರು ಅಷ್ಟು ಕರೆಕ್ಟ್ ಬರ್ತಾ ಇಲ್ಲ ಮೊದ್ಲು ಎಷ್ಟು ಚೆನ್ನಾಗಿರ್ತಿತ್ತು ಇವಾಗ ಯಾಕೆ ಹಿಂಗೆ ಆಗ್ತಾ ಇದೆ ಕಾಂಟಾಕ್ಟ್ ಮಾಡ್ಬೇಕು ತಮ್ಮ ಹತ್ರ ಅಂತ ಹೇಳಿ ಅನ್ಕೊಂಡಿದ್ವಿ ಹ್ಞೂ

ಓಕೆ ಮೇಡಮ್ ಬಟ್ ಕ್ಯಾನು ವಾಟರ್ ಕ್ಯಾನೂ ಕರೆಕ್ಟಾಗಿ ಫುಲ್ ಬರ್ತಾ ಇಲ್ಲ ಮೇಡಮ್ ಅದೂ ಅರ್ಧನೇ ಬರ್ತಾ ಇದೆ ಚೆಲ್ಲಿ ಚೆಲ್ಲಿ ಹೋಗಿರುತ್ತೇನೋ ಗೊತ್ತಿಲ್ಲ ಅದು ಮಾತ್ರ ಕಡಿಮೆ ಬರ್ತಾ ಇದೆ ವಾಟರ್ ಟ್ಯಾಂಕಲ್ಲು ಕೂಡ ಹಾ ಸರಿ ಮೇಡಮ್ ಏನು ಲೆಟ್ರು ಬರಕೊಡ್ಬೇಕಾ ತಮಗೆ ಆದಷ್ಟು ಟ್ರೈ ಮಾಡಿ ಮೇಡಮ್ ಯಾಕಂದ್ರೆ ಈಗ ನಿಮ್ಮ ಇದ್ರ ಮೇಲೆ ನಾವು ಇರ್ತೀವಿ ನಿಮ್ಮ ಕಡೆಯಿಂದ ಹಿಂಗ್ ಪ್ರಾಬ್ಲಮ್ಸು ಇಶ್ಯೂಸ್ ಆದರೆ ನಮಗೂ ಪ್ರಾಬ್ಮ್ ಅಲ್ಲವಾ ಮೇಡಮ್ ಆದಷ್ಟು ಟ್ರೈ ಮಾಡಿ ಮೇಡಮ್ ಸೊಲ್ಪ ನೋಡ್ಕೊಳ್ಳಿ ಇನ್ನು ನಿಮ್ಮ ಕಡೆಯಿಂದ ಪ್ರಾಬ್ಲಮ್ಮೋ ಯಾರದು ಪ್ರಾಬ್ಲಮ್ ನಮಗೂ ಗೊತ್ತಿಲ್ಲ ಒಂದು ಸಲ ಯ ಮಾತಾಡಿಕೊಳ್ಳಿ ನಿಮ್ಮದು ಹುಡುಗರಾಯ್ತು ಯಾರಾದ್ರು ಇದ್ದರೆ ಸ್ಟಾಫ್ ಮೆಂಬರ್ಸ್ ಜೊತೆ ನೋಡ್ಕೊಳ್ಳಿ ಮೇಡಮ್ ಹಾ ಮೇಡಮ್ ಅದೊಂದೆ ಹೆಲ್ಪ್ ಮಾಡಿ ಮೇಡಮ್ ಸಾಕು ರಿ ಫೀಸ್ ಮಾತ್ರ ಕರೆಕ್ಟಾಗಿ ತಗೊಂಡು ಹೋಗ್ತೀರ ಮೇಡಮ್ ಅದ್ರದೇನು ಪ್ರಾಬ್ಲಮ್ ಇಲ್ಲ ಇದುನು ಬೇಕಲ್ವಾ ಹಾ ಮೇಡಮ್ ಅದೊಂದು ಹೆಲ್ಪ್ ಮಾಡಿ ಬಿಡಿ ಸಾಕು ಓಕೆ ಮೇಡಮ್ ತ್ಯಾಂಕ್ ಯು ಮೇಡಮ್